ನಾನೊಪ್ಪ ನಾನು ಸಂದೇಶಂತ ನಾ ಒಂದು ಆಫೀಸ್ನಾಗ ಕೆಲಸ ಮಾಡ್ತಿದ್ದೆ ಎಂಪ್ಲಾಯ್ ಎಂಪ್ಲಾಯ್ ಅಂದರೆ ಇಲ್ಲಿ ಎಗ್ರಿಕಲ್ಚಲ್ ಆಪೀಸ್ನಾಗೆ ನಾನು ಸುಮ್ನೆ ಸಾಮಾನ್ಯರಲ್ಲಿ ನನಗೆ ಸುಮ್ನೆ ಒಂದು ಈಗ ವರ್ಕ್ ಎಟೆಂಡ್ರ್ ಇದ್ರಂತರ ಬೇಸ್ಮೆಲೆ ನನಗೆ ತೊಂದ್ಬಿಟ್ಟು ಕೆಲಸ ಮಾಡ್ತೆ ಅಲ್ಲೊಬ್ಬ ಅವರು ಎಂತರ ಮ್ಯಾನೇಜರ್ ಇದ್ರು ಮ್ಯಾನೇಜರು ಎಮ್ ಡಿ ಒಬ್ರು ಮ್ಯಾನೇಜರ್ ಇಬ್ರು ಇದ್ರು ಒಂಥರ ಮ್ಯಾನೇಜರೆ ನಮ್ಗೆ ನಡೀತಾಯ್ತು ಎಲ್ಲ ಸಹ ಚಂದ ಒಂದು ಒಳ್ಳೆ ವೈವಾಟ ಇತ್ತು ನಡಿತಿತ್ತು ಅವರಿಗೆ ನಮ್ಮ ನಡೀತಿತ್ತು ಎಮ್ ಡಿಗ ನಮ್ಗೆ ಸ್ವಲ್ಪ ಇದೀತು ಯಾಕಂದ್ರೆ ಅವ್ರು ನಮ್ಮನ್ನ ಭಾಳ ಏನು ಏನು ದ್ವೇಷನೋ ಕೋಪನೋ ಯಾವ ರೀತಿ ಇತ್ತೋ ನಮಗಂತು ಗೊತ್ತಿಲ್ಲ ನಾವಂತು ಯಾವುದು ತಪ್ಮಾಡೋರಲ್ಲ ನಾವಿದಿದ್ದು ನಾವೇನು ಪ್ರೈವೇಟ್ ಇದ್ದಿದು ಕೆಲಸ ಮಾಡ್ತಿದ್ವು ಯಾವಾಗ್ನು ನಮ್ಗೆ ಅವ ಎಮ್ ಡಿ ಕರ್ದು ಬೈಯೋದು ದಿನ ನಿತ್ಯ ಐದು ನಿಮಿಷ ಲೇಟ್ ಮಾಡಿದ್ರು ಬೈಯೋದು ಯಾರಿಗೆ ಬೈತೀದಿಲ ನಮ್ಗೆ ಅವ್ನಿಗೆ ಏನಿತ್ತು ಪರ್ಸನ್ಲಿ ನನ್ಗರೆ ಗೊತ್ತಿಲ್ಲ ನಾ ಅವ್ರಿಗೇನು ಇನ್ನು ಅಂದಿದಿಲ್ಲ ಕೇಳಿದೀನಿ ಏನಿಲ್ಲ ಒಂದುಸತಿ ನೋಡಿ ನೋಡಿ ನೋಡಿ ಭಾಳ ಅಂದರೆ ಭಾಳ ಒಂಥರ ಮರೆಯಲಾರದೆ ಅವನು ದಿನನಿತ್ಯ ಇದೇ ಮಾಡೋರವರು ಊಟುಕ್ಕೆ ಕುತ್ತಾಗ ಒಂದು ಐದು ನಿಮಿಷ ಲೇಟಾದರು ಬೈಯೋದು ಜರ ಕಾಫಿ ಎಲ್ಲ ಲೇಟಾದರೆ ಜರ ಬೈಯೋದು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಬೈಯೋದಂದರೆ ಏನು ನಮ್ಮ ಒಂದು ನಾಲ್ಕೈದು ಮಂದಿ ಏನು ನಾವು ಗುಂಪಿದಿದ್ದೋ ಆ ಗುಂಪಿದಿದ್ದೋ ಅವ್ರು ನಮ್ಮ ಕಂಡರೆ ಆಗ್ತಿಲ್ಲ ಒಟ್ಟಾ ಸರ್ ಸರ್ ನಮಗೆ ನೋಡ್ತರಂದ್ರೆ ನಾಲ್ಕು ಮಂದಿಗೆ ಯಾರಿಗರೆ ಒಬ್ರಿಗೆ ನೋಡಿದರು ಅಂದರೆ ಬಿ ಏ ಯಾಕೆ ನಿಂತ್ರಿಲ್ಲಿ ಅಂದು ಶುಟ್ಟಟೆ ಬರೋನು ನಾವು ನೋಡ್ದೋ ನೋಡ್ದೋ ಹೇಳಿದೆ ಸರ್ ಒಂದುಸತಿ ಸರ್ ನಮ್ದೇನು ಪ್ರಾಬ್ಲಮ್ ಅದ ಏನು ಅದ ಎಲ್ಲ ಹೇಳ್ದೆವು ಇಲ್ಲ ನೀವು ಇದು ಇದ್ದೀರಿ ಹಂಗೆ ಇದ್ದೀರಿ ಡಿಪಾಲ್ಟ್ ಇದೀರಿ ಡ್ಯೂಟಿ ಕರೆಕ್ಟ್ ಬರೋಲ್ಲ ಅಂತ ಅಂದರೆ ಬಿ ಹೇಳಿದ್ರ್ ಅಂದರೆ ಬಿ ನಾವು ಬಿ ಜರೆಕ್ ಟೈಮಿಗೆ ಕರೆಕ್ಟಾಗಿ ಕೆಲಸ ಮಾಡ್ಬೇಕು ಐದು ಐದು ನಿಮಿಷ ಕಾಲನು ಫಾಲ್ಟಿದೆ ಅದ್ರ ಬಿ ನಾ ಮಾಡ್ಕೋತ ಹೋದೆವು ಹಾಂ ಮತ್ತು ಬಿ ನಮ್ಮ ಪಾಯಿಂಟ್ ಏನ್ಮಾಡೋದು ನಮ್ದು ಎಲ್ಲಿ ಪಾಯಿಂಟ್ ಹಿಡಿತೋ ಬೇಕಂತ ಅದೇ ಮಾಡ್ಲತಿನು ದಿನ ದಿನ ಮ್ಯಾನಜರ್ ಬಿ ನಾ ಒಂದುಸತಿ ಹೇಳ್ದೆವು ಸರ್ ನೋಡ್ರಿ ನಾವು ರೀ ದಿನ ಬರ್ಲಾ ಹತ್ತೀವಿ ನಾವು ರೀ ಎಂಪ್ಲಾಯ್ ಅನ್ನೋ ಅಂತ ಪ್ರೈವೆಟ್ ಇದೀರಿ ನಾವು ಸುಮ್ಮ ಖಾಸ್ಗಿ ಇದ್ದಾಗ್ ರೀ ನಮ್ದೇನು ಪರ್ಮೆಂಟಿಲ್ಲ ಅಂದ್ಯ ನಾವು ಬಿ ಏನ್ಮಾಡೋತ್ ಈಗ ಮುಂದೆ ಪರ್ಮೆಂಟ್ ಆಗೋದ್ ಇರ್ತದೆ ಅದ್ರಾಗೆ ಬೇರೆ ನಾವು ಪರ್ಮನೆಂಟ್ ಆಗಿರ್ತೆ ಮ್ಯಾನೇಜರ್ ಹೇಳೋಕೆ ಬಂದೆ ಹಿಂಗಲ್ಲ ನೋಡಿ ಸರ್ ನಾವೇ ಟೆಂಪ್ರರಿ ಇದ್ದೀವಿ ಮುಂದೆ ತಿಂಗ್ಳು ಪರ್ಮನೆಂಟ್ ಆಗೋದ್ ಇರ್ತದೆ ಸರ್ ನಮ್ಮಮೇಲೆ ಯಾಕೆ ದುಶ್ಮನ್ ಮಾಡ್ತಾರೆ ಅದು ಎಂದಕೊಂದು ಬಗೆಹರಿಸ್ಬಾ ಬಾ ಹೇಳಿರಿ ಅಂತಂದು ಕೇಳಿದೆ ಮ್ಯಾನೇಜರ್ ಸಾಬ್ರಿಗೆ ಅವ್ರು ಎದುರಿಗಿಟ್ಟೆ ಚರ್ಚೆ ಮಾಡಿದೆ ಒಂದುಸತಿ ಅವ್ರು ಏನ್ಮಾಡಿದ್ರು ಎಮ್ ಡಿ ಅವ್ರಿಗೆ ಹಿಂಗೆ ಹಿಂಗೆ ಹಿಂಗೆ ಹೇಳೋತರೆ ಹುಡುಗ್ರು ಏನು ತಪ್ಪದ ಅಂದು ನಾವು ಬಿ ಇವಂತ ಏನಾದಿ ಪಸ್ಟ ಒಂದುಸತಿ ಭೇಟಿ ಆಗಿದೆವು ಸೆಕೆಂಡ್ ಟೈಮಗೆ ಹೋಗಿ ಭೇಟಾದೇವ್ ಮೀಟ್ ಆದೆವು ಅವ್ರು ಹೇಳಿದ್ರು ನಿಮ್ಗೆ ಕೆಲ್ಸದಿಂದ ತೆಗಿತೀನಿ ನಿಮ್ದು ಇಲ್ಲಿಲಿಂದೇ ವರ್ಕ್ ಆಗಲ್ಯಗಗ ಅದಾಗ್ಯದೆ ಇದಾಗ್ಯದೆ ಎಂತ ಅಂದರು ನಾವು ಅಂದೆವು ಸರ್ ನಾವರೆ ವರ್ಕ್ ಮಾಡ್ತೇವು ಹಂಡ್ರೆಡ್ ಪರ್ಸೆಂಟು ವರ್ಕ್ ಕೊಡ್ಲತ್ತೆವು ಅದ್ರ ಬಗ್ಗೆದಾಗರೆ ಏನುಯಿಲ್ಲ ನಮ್ಮ ವರ್ಕ ದಿನ ನಿತ್ಯ ನಾವು ಟೈಮಿಂಗ್ ಎನಾದ ಹತ್ತು ಗಂಟೆಗೆ ಬರ್ಬೇಕು ಅನ್ನೋದು ಹತ್ತು ಗಂಟೆಗೆ ಬರ್ತೀವಿ ಸರ ಸ್ವಲ್ಪ್ ಏನೋ ಸಮ ಕೆಲಸ ಇರ್ತದೆ ಸರ್ ಮನೆ ಕೆಲಸ ಇರ್ತವೆ ಹೋಗಿ ಬರ್ಬೇಕಾತು ಸರ ಹಂಗಂದ್ರೆ ಹೆಂಗೆ ಸರ್ ಅಂತ ನಾವು ಹೇಳ್ದೆವು ಅವ್ರು ಅಂದ್ರು ಇಲ್ಲ ನೀವು ಮಾ ಆಫಿಸ್ ಕೆಲಸ ಬಿಟ್ಟು ಹೆಂಗೆ ಹೋತೀರಿ ನೀವು ಮೊದಲೇ ಇದ್ದು ಟೆಂಡ್ರ್ ಬೇಸ್ ಮೇಲೆ ಇದ್ದೀರಿ ನಿಮ್ಮ ಕಿತ್ತರೆ ಹೊಡಿತಿನಿ ಭಾಳಷ್ಟ್ ಚರ್ಚೆ ಆದವು ನಾವೇ ಮಣಿಲೆ ಹೇಳ್ಬಿಟ್ಟೇವು ಸರ್ ನೋಡಿ ಸರ್ ನಮ್ಗೆ ಭಾಳ ಅಂದ್ರೆ ಭಾಳ್ ಗಿಲ್ಟಿ ಫೀಲ್ ಆಗ್ತಾ ನಿಮ್ನಿದ ಕೆಲಸ ಮಾಡೋಮ ಇಲ್ಲಂತನ ಭಾಳ್ ಕೇಳ್ದೆವು ಅಂದರು ಬಿ ಅವ್ರು ನಮ್ಗೆ ರೆಸ್ಪಾನ್ಸೆ ಮಾಡಿಲ್ಲವ್ರು ಅದ್ರ ಬಿ ಮತ್ತು ಹಿಂಗೆ ಹೋಗ್ತಾ ಹೋಗ್ತಾ ಅವ್ರುಕೂಡ ಏನು ಮಾಡೋಕಾಗಲ್ಲ ಅಂತ ಜಾಬ್ ಮಾಡ್ಕೋತ ಹೋದೆವು ಮತ್ತು ಏನುಮಾಡ್ದು ನಾ ಆ ಸರಾ ಟ್ರಾನ್ಸ್ಫರ್ ಆದರು ಎಮ್ ಡಿ ಸಾಬ್ರ್ ಅಂತ ಟೈಮಿಗೆ ನಾವು ಖುಷ್ಯಾಗ್ ಬಿಟ್ಟೆವು ಸೊಲ್ಪ ಅಂತು ಇಂತು ಒಂದು ಸ್ವಲ್ಪ ರಿಲ್ಯಾಕ್ಸಗಿ ಕೆಲಸ ಮಾಡ್ಬೇಕಂದ್ರೆ ಕೆಲಸ ಮಾಡ್ಬೇಕು ನಮ್ಮ ಮ್ಯಾನೇಜರ್ ಸರ್ ಇದ್ರು ಏನ್ಮಾಡಿದ್ರು ನಮ್ಮ ಮ್ಯಾನೇಜರ್ ಸಾರುನು ಟ್ರಾನ್ಸ್ಪರ್ ಆಗಿಬಿಟ್ರು ಅಂಥ ಟೈಮಿಗೆ ಎಪ್ಪೋ ಇದೇನು ಮತ್ತಂದ್ರ್ ಮತ್ತು ಏನ್ಮಾಡಿದ್ರು ಹೊಸ ಮ್ಯಾನೇಜರ್ ಬಂದರು ಹೊಸದಾಗಿ ಇದು ಬಂದರು ಮತ್ತೇನು ಮಾಡ್ದೇವು ನಾವು ಅವ್ರು ಹೊಸದಾಗ್ ಬಂದ್ರು ಮತ್ತು ಚಲೋ ಒಬ್ರು ಸರ್ ಮ್ಯಾನೇಜರ್ ಬಿ ನಮ್ಮಂಗೆ ಸ್ವಲ್ಪ್ ಕ್ಲೋಸ್ ಆಗ್ಸಿರು ಎಮ್ ಡಿ ಸ್ವಲ್ಪ ಜಾಸ್ತಿ ಕ್ಲೋಸಾಗಿ ಸಿಕ್ರಾ ಬಿ ಮತ್ತೇನು ಮಾಡ್ದೆವು ನಾವು ಹಂಗ ಟೆಂಡ್ರ್ ಬೇಸದ ಸರಾ ಹಿಂಗೆ ಹಿಂಗೆ ಅಂತ ಮ್ಯಾನೇಜರ್ ಸಾಬ್ ಎದ್ರು ಇಟ್ಟೇವು ಚರ್ಚೆ ಮಾಡ್ದೆವು ಮತ್ತು ಹೊಸ ಮ್ಯಾನೇಜರ್ ಏನ್ಮಾಡಿದ್ರು ಹೋಗಿ ಸರ್ ಎದುರಿಟ್ರು ಒಂದು ಮೀಟಿಂಗ್ ಮಾಡೋಂಗ್ ರೀ ಒನ್ ಪ್ರೋಗ್ರಾಮ್ ಮಾಡಿನಿ ಎಲ್ಲ ಅನಿಸಿಕೆ ಏನೇನದೆ ಹೇಳೋಕೆ ಅಂತ ಹೇಳೊಕ್ ಹಚ್ಚಿದ್ರು ಮತ್ತು ಎಮ್ ಡಿ ಸಾಬ್ರ್ ನಮಗೆಲ್ಲ ಒಂದು ನಾಲ್ಕೈದು ಗುಂಪಿತ್ತು ನಮ್ಮದು ನಮ್ಮದೇ ಆದಂಥ ಗುಂಪಿತ್ತು ಯಾಕಂದರೆ ನಾ ಎಲ್ಲಿಗೆ ಹೋದೆ ಚಾ ಕುಡಿದ್ರು ಊಟ ಮಾಡಿದ್ರು ಮೀಟಿಂಗ್ ಹಾಲ್ನಾಗೆ ಇದು ಎಲ್ಲೆ ಇದ್ರು ನಾವು ಒಂದು ಗುಂಪು ಒಂದು ಇಬ್ರು ಉಮೆನ್ಸ್ ಇಬ್ರು ಮಹಿಳೆರು ಒಂದು ಇಬ್ರು ಹುಡ್ಗರು ಗಂಡು ಹುಡುಗರು ಇದು ಮತ್ತು ಎಮ್ ಡಿ ಸಾಬ್ರಿಗ್ ಹೇಳ್ದೆವು ಸರ್ ಹೆಂಗೆ ರೀ ನಮ್ಮದು ಅಬ್ಬಾ ಎಂಪ್ಲಾಯ್ ಇದಿಲ್ಲ ರೀ ನಮ್ಮ ಪರ್ಮೆಂಟಿಲ್ಲ ನಮ್ಗೆ ಗೌರ್ಮೆಂಟ್ ಅಂಡರ್ನಾಗೆ ಮಾಡಿಸ್ಬೇಕ್ ರೀ ಯಾಕಂದ್ರೆ ನಾವು ಸರ್ಕಾರಿ ಹುದ್ದೆದಾಗ ಕೆಲ್ಸ ಮಾಡೋದು ಭಾಳ ಇಷ್ಟ ಸರ ಅಂತ ಹೇಳ್ದೆ ಅವರು ಹೆಳಿದ್ರು ಯಾಕಲೆಕ್ ಮಾಡಮ್ಮಿ ಎಂದ ತಲಿ ಕೆಡಿಸ್ಕೊಳೋಕ್ ಹೋಬ್ಯಾಡ್ರಿ ಅಂತ ಅಂದರು ಮತ್ತು ಅವಾಗಿಲಿಂದಿರ್ಲೇ ಕೆಲಸ ಮಾಡಿದೆವು ಅದ ಒಂದು ಎಕ್ಸ್ಪೀರಿಯನ್ಸ್ ಅದ ಒಂದು ಏನೋ ಅಂತ ಮರೆಯಲಾಗ ನೆನ್ಪು ಅದ ಅಂತ ಹಳೆ ಎಮ್ ಡಿ ಒಳ್ಳೆ ಮ್ಯಾನೇಜರ್ ಇದ್ರು ಎಮ್ ಡಿ ಗೂಡ ಕೆಲಸ ಮಾಡಿ ತಕಾಸಿ ದಿನ ದಿನ ಬೈಸ್ಕೊನೊಂದೊಂದು ನೆನ್ಪು ರೆ ಅದ ಈಗ ಇದ್ದ ಮ್ಯಾನೇಜರ್ರೆ ಎಮ್ ಡಿ ರೆ ಹಂಗಿಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಯಾದ ಇಲ್ಲಿ ಅಂದರು ಬಿ ಚಲೋ ಆಗ್ಯಾದಪ್ಪ ಈಗರೇ ಅವಾಗಿನಂಗಿಲ್ಲ ಅರಾಮ್ ನೈಟ್ ಡ್ಯೂಟಿ ಅರಾಮ್ ಕೆಲಸ ಮಾಡತ್ತಿನಿ ನೋಡಪ್ಪ ನಾರೆ ಈಗ